ಅಲೋ ಹಾಂ ಇದು ಬಾಂಬೆ ಮೆಕಾನಿಕ್ ಮೊಬೈಲ್ ಶಾಪಾ ಹೌದು ನಮ್ಮದು ಮೊಬೈಲ್ ಸ್ವಲ್ಪ ಡಿಸ್ಪ್ಲೇ ಹೋಗಿದೆ ಅದು ಚಾರ್ಜ್ ಬೇರೆ ನಿಲ್ತಾಯಿಲ್ಲ ಸ್ವಲ್ಪ ರಿಪೇರಿ ಮಾಡಬೇಕಿತ್ತು ಮೊಬೈಲ್ನ ಇಲ್ಲಿ ಇಲ್ಲ ಮೇಡಮ್ ನಿಮ್ಮ ಶಾಪಲ್ಲಿ ತಗೊಂಡಿಲ್ಲ ನಾವು ಅದು ಬೇರೆ ಕಡೆ ತಗೊಂಡಿದ್ದಾಗಿತ್ತು ಆದರೆ ನಮ್ಗೆ ಇಲ್ಲಿ ನಿಯರ್ ಬೈ ಶಾಪ್ಸ್ ಯಾವ್ದು ಇಲ್ವಲ್ಲ ಅದಕೋಸ್ಕರ ನಿಮ್ಮದು ಶಾಪ್ಸ್ ಬೇರೆ ಫೇಮಸ್ ಇದೆ ಅಂತ ಹೇಳ್ತಿದ್ರು ಬರುವಾ ಅಂತ ಹೇಳಿ ನೀವು ಶಾಪಲ್ಲಿ ಇದ್ದೀರ ಮೇಡಮ್ ಹಾಂ ಹೌದು ಮೇಡಮ್ ಆನ್ಲೈನಲ್ಲಿ ತಗೊಂಡಿದ್ದು ಒಪೋ ಎ ಸಿಕ್ಸ್ಟಿನ್ ಅಂತ ಮೊಬೈಲ್ ನೇಮ್ ಬಂದು ಅದ್ರದ್ದು ಡಿಸ್ಪ್ಲೇ ಮೊಬೈಲ್ ಬಿದ್ದು ಡಿಸ್ಪ್ಲೇ ಹೋಗಿದೆ ಹಾಂ ಒಪೋ ಎ ಸಿಕ್ಸ್ಟಿನ್ ಒನ್ ಇಯರ್ ಆಯಿತು ತಗೊಂಡು ಮೊಬೈಲ್ ಡಿಸ್ಪ್ಲೇ ಹೋಗಿದೆ ಮತ್ತೇನಂದರೆ ಚಾರ್ಜ್ ಬೇರೆ ಅದ್ಕು ಮೊದಲು ಚಾರ್ಜೆ ನಿಲ್ತಿಲ್ಲ ಸರಿ ಮೇಡಮ್ ಸರಿ ಆಮೇಲೆ ಆಯ್ತು ಆಯಿತು ಮ್ಯಾಮ್ ನಾಳೆ ಬರ್ತೇ ಆದರೆ ಶಾಪ್ ಎಷ್ಟು ಗಂಟೆಗೆ ಓಪನ್ ಆಗುತ್ತೆ

ಹೌದು ಹೌದು

ಹಾಂ ಹಾಂ ಮೇಡ ಆದರೆ ಇವಾಗ ಹೇಳಿದ್ರಲ್ಲ ಟು ತೌಸಂಡ್ ಏಟ್ ಹಂಡ್ರೆಡ್ ಎಷ್ಟೋ ಅದಕ್ಕೆ ಡಿಸ್ಕೌಂಟ್ಸ್ ಏನೂ ಇಲ್ವಾ ಮತ್ತು ಅದ್ರ ಮೇಲೆ ಗ್ಯಾರಂಟಿ ಏನಾದರು ಸಿಗುತ್ತಾ

ಡಿಸ್ಕೌಂಟ್ ಏನೂ ಇಲ್ವ ಮೇಡಮ್ ಓಕೆ ಅದೂ ಸ್ವಲ್ಪ ಅಟ್ಲೀಸ್ಟ್ ಒಂದು ಎಷ್ಟು ಟೈಮ್ ಬರ್ಬೋದು ಮೊಬೈಲು ಅದನ್ನು ಆ ಥರ ಡಿಸ್ಪ್ಲೇ ಎಲ್ಲ ಕರೆಕ್ಟಾಗಿ ಹಾಕಿದ್ರೆ ಹಳೇದು ಅಂದರೆ ಹಳೆ ಮೊಬೈಲ್ ಏನು ಅಲ್ವಲ್ಲ ಮೇಡಮ್ ಹೊಸದೆ ಅಲ್ವ ತಗೊಂಡು ಒನ್ ಇಯರ್ ಆದದಷ್ಟೇ ಅದಕೋಸ್ಕರ ಕೇಳ್ತಿರೋದು ಓಕೆ ಸರಿ ಮೇಡಮ್ ಆಯಿತು ನಾಳೆ ಬರ್ತೀವಿ ಹ್ಞೂ ಸರಿ ಆಯಿತು